ನನ್ನನ್ನು ಭಾವುಕಳಾಗಿಸಿದಂತಹ ಪುಸ್ತಕ ಅಂದರೆ ಹೇಳಿ ಹೋಗು ಕಾರಣ ಅದು ತುಂಬ ವಿಶೇಷವಾಗಿದೆ ಮತ್ತು ನನ್ನ ಮನಸ್ಸಿಗೆ ತುಂಬ ನಾಟುವಂತೆ ಇತ್ತು ಅದ್ರಲ್ಲಿ ಬರೋ ಪ್ರತಿಯೊಂದು ದೃಶ್ಯವು ನನ್ನ ಕಣ್ಣಿಗೆ ಮುಟ್ಟುವಂತಿತ್ತು ಮನಸ್ಸಿಗೆ ಮುದ ಎನಿಸುವಂತಿತ್ತು ಅದರಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ ಪ್ರತಿಯೊಬ್ಬ ಪರ್ಸನ್ ಕೂಡ ಮನುಷ್ಯನು ಕೂಡ ನಮ್ಮ ಅಕ್ಕಪಕ್ಕದಲ್ಲಿ ನಡೀತಿರುವ ದೃಶ್ಯವೇನೋ ಅನ್ನುವಂತೆ ಇತ್ತು ಅದು ಮನಸ್ಸಿಗೆ ತುಂಬ ಹತ್ತಿರವಾಗಿದ್ದರಿಂದ ನನಗೆ ತುಂಬ ಭಾವುಕ ಭಾವುಕಳಾಗುವಂತೆ ಮಾಡಿತು